ನಾನು ಮನೆಯಲ್ಲಿ ಬಾವಿಯಿಂದ ನೀರನ್ನು ತೆಗೆಯೋಕ್ಕೆ ಬಳ್ಳಿಯ ಸಹಾಯ ಪಡೆದು ಕೊಡಪಾನದಿಂದ ತೆಗಿತೀನಿ ನಮ್ಮ ಮನೆಯಲ್ಲಿ ಎಲ್ಲ ಕೆಲಸಕ್ಕೂ ಬಾವಿಯ ನೀರನ್ನೇ ಬಳಸುವುದು ಹಾಗಾಗಿ ನಾನು ದಿನಾಲೂ ಬಾವಿಯಿಂದ ನೀರನ್ನು ತೆಗಿತೀನಿ ಇದು ನಮ್ಮ ಮನೆಯಲ್ಲಿ ಮೊದಲಿನಿಂದಲೂ ಹೀಗೆ ಮಾಡುವುದು ಬೆಳಿಗ್ಗೆಯೇ ದಿನಪೂರ್ತಿ ಎಷ್ಟು ನೀರು ಬೇಕೋ ಅಷ್ಟನ್ನೂ ಬೆಳಿಗ್ಗೆಯೇ ಸೇದಿ ತೆಗೆದಿಟ್ಟುಕೊಳ್ಳುತ್ತೇವೆ ಆದರೆ ಈಗ ತಂತ್ರಜ್ಞಾನದ ಮುಂದುವರಿಕೆಯಿಂದ ಹಾಗೆಯೇ ಈ ಕೊಡಪಾನದಿಂದ ನೀರು ತೆಗೆಯುವುದು ತುಂಬ ಮನೆಗಳಲ್ಲಿ ಕಡಿಮೆಯಾಗಿದೆ ಅಂತ ಹೇಳಬಹುದು ಯಾಕೆ ಅಂದರೆ ಈಗ ವಿದ್ಯುತ್ ಉಪಯೋಗಿಸಿಕೊಂಡು ನೀರನ್ನು ತೆಗೆಯುವುದನ್ನು ನಾವೆಲ್ಲರ ಮನೆಯಲ್ಲಿ ನೋಡಬ ನೋಡಬಹುದು ನಮ್ಮ ಪಕ್ಕದ ಮನೆಯಲ್ಲಿ ವಿದ್ಯುತ್ ಉಪಯೋಗ ಮಾಡಿ ಅಂದರೆ ಮೋಟಾರಿನ ಸಹಾಯದಿಂದ ನೀರು ತೆಗಿತಾರೆ ಮೋಟಾರಿದ್ದರೆ ಒಂದು ದೊಡ್ಡ ಸಹಾಯ ಅಂದರೆ ಯಾವುದೇ ರೀತಿಯ ಮಾನವರ ಸಹಾಯ ಬೇಕಂತ ಇಲ್ಲ ಒಂದು ಕೇವಲ ಬಟನ್ನಿಂದ ನಾವು ನೀರನ್ನು ಎಲ್ಲಿಗೆ ಬೇಕು ನಲ್ಲಿ ಹಾಕಿ ನೀರನ್ನು ಬಾವಿಯಿಂದ ಬೇಗನೆ ತೆಗಿಬಹುದು ಹಾಗೆಯೇ ಸಮಯ ಕೂಡ ಉಳಿಯುತ್ತದೆ ವಿದ್ಯುತ್ನ ಸ್ವಲ್ಪ ಖರ್ಚಾಗುತ್ತದೆ ಅಷ್ಟೆ ಆದರೆ ಬೇಗನೆ ನೀರನ್ನು ನಾವು ಉಪಯೋಗಿಸಬಹುದು ಆದರೆ ಕೆಲವೊಮ್ಮೆ ಕರೆಂಟ್ ಇಲ್ಲದಾಗ ಮಾತ್ರ ಕಷ್ಟ ಆಗುತ್ತೆ ಅಂತ ಹೇಳಬಹುದು ಅದಕ್ಕೋಸ್ಕರ ಮನೆಯಲ್ಲಿ ಬಾವಿಯ ಮೇಲೆ ಯಾವಾಗಲೂ ಒಂದು ನೀರು ಎತ್ತುವ ಹಗ್ಗ ಇರಲೇಬೇಕು